ಹಲೋ ಹೇಳಿ ಹೇಳಿ ಮೇಡಮ್ ಯಾವ ಮೇಡಮ್ ಹೌದಾ ಆಮೇಲೆ ಎರಡು ಕೆಜಿ ಮಾವಿನಣ್ಣು ಎರಡು ಕೆಜಿ ಬಾಳೆಹಣ್ಣಾ ಹಾಂ ಹಾಂ ಬಾಳೆಹಣ್ಣು ಕೆಜಿ ಬಂದು ನೂರು ರೂಪಾಯಿ ಇದೆ ಹಾಂ ಆಮೇಲೆ ನೀವು ಬಂದು ನೀವೇ ಬಂದು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋದ್ರೆ ಒಳ್ಳೆಯದು ಕ್ಲೀನಾಗಿ ಫ್ರೆಶ್ ಹಣ್ಣು ಸಿಗುತ್ತೆ ನಿಮಗೆ ಯಾವಾಗ ಬೇಕು ಮೇಡಮ್ ನಾಳೆ ಸಂಜೆ ಬೇಕಾ ಓಕೆ ತರಿಸಿಟ್ಟಿರ್ತೀವಿ ಮಾವಿನಣ್ಣು ನಾನ್ನೂರು ರೂಪಾಯಿ ಇದೆ ಕೆಜಿ ಈಗ ಸೀಸನ್ ಇಲ್ವಲ್ಲ ರೇಟ್ ಜಾಸ್ತಿ ಬಾಳೆಹಣ್ಣು ನೂರು ರೂಪಾಯಿ ಇದೆ ಹ್ಞೂ ನೀವೇ ಬಂದುಬಿಟ್ರೆ ಹಾಂ ನಿಮಗೆ ಯಾವ್ಯಾವುದು ಹಣ್ ಬೇಕೊ ತಗೊಂಡು ಹೋಗೊದು ಚೆನ್ನಾಗಿರೋ ಫ್ರೆಶ್ ಹಣ್ಣೆ ತಗೊಂಡು ಹೋಗ್ಬೋದು ನಾಳೆ ನಾಲ್ಕು ಗಂಟೆ ಹಾಂ ಬನ್ನಿ ನಿಮ್ದು ಯಾವ ಊರು ಹೌದಾ ಹಾಂ ಸರಿ ಸರಿ ಬನ್ನಿ ನೀವೇ ಫ್ರೆಶ್ ಹಣ್ಗಳೆಲ್ಲ ನೋಡಿ ನೋಡ್ಬಿಟ್ಟು ನಿಮಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ ಹಾಂ ಕೊಟ್ಟರೆ ನಾವು ತೂಕ ಹಾಕಿ ಎಲ್ಲ ಪ್ಯಾಕಿಂಗ್ ಮಾಡಿ ನಿಮಗೆ ಕೊಡ್ತೀವಿ ಮೇಡಮ್ ಕ್ಯಾಶಾ ಮತ್ತು ನೀವು ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಮೇಡಮ್ ಹಾಂ ಹಣನೆ ಕೊಟ್ಟುಬಿಡ್ತೀರ ಹಾಂ ಸರಿ ಮೇಡಮ್ ಬನ್ನಿ ನೋಡಿ ಹಣ ನೀವಿಲ್ಲಿ ಬಂದು ನೋಡ್ಬಿಟ್ಟು ಮಾಲು ನೋಡ್ಬಿಟ್ಟು ನಿಮ್ಗೆ ಯಾವ ಹಣ್ ಬೇಕೋ ಬಂದು ತಗೊಳ್ಳಿ ಮೇಡಮ್ ಓಕೆ ಥ್ಯಾಂಕ್ ಯು ಮೇಡಮ್ ಬನ್ನಿ ಆಯಿತು ಸರ್